ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಬೇಕಾದ್ರೆ ಮಕ್ಕಳು ಹೊರಾಂಗಣದ ಆಟ ಯಾವುದೂ ಆಡ್ತಾ ಇಲ್ಲ ಒಳಾಂಗಣದ ಆಟನೂ ಜಾಸ್ತಿ ಆಡ್ತಾ ಇಲ್ಲ ಕೈಗೆ ಮೊಬೈಲ್ ಬಂದ ಮೇಲೆ ಆಲ್ ಟೈಪ್ಸ್ ಆಫ್ ವೀಡಿಯೊ ಗೇಮ್ಸ್ ಮಾಡ್ತಾ ಇದ್ದಾರೆ ಪಬ್ಜಿ ಕ್ಯಾಂಡಿ ಕ್ರಶ್ಶು ಉಳುವೆಲ್ಲೂ ಜಿ ಟೂ ಪೇ ಇತ್ಯಾದಿ ಕ್ರೌರ್ಯತೆ ಮತ್ತು ಮಾನಸಿಕ ಖಿನ್ನತೆ ತುಂಬೋವಂಥ ಗೇಮುಗಳಲ್ಲಿ ಇವತ್ತು ಮಕ್ಕಳು ತೊಡಸ್ಕೊಂಡಿದಾರೆ ಗಂಟೆಗಳೊತ್ತು ಮೊಬೈಲಲ್ಲೇ ಮುಳ್ಗಿದ್ದಾರೆ ಅನ್ನೋ ಮಟ್ಟದಲ್ಲಿ ಕಣ್ಗೆ ಹತ್ತಿರ್ವಾಗಿ ಅವ್ರು ಕುತ್ಕೊಂಡು ಮಾಡ್ತಾ ಇದ್ದಾರೆ ಓದುಗ್ಳಿ ಅಂತೇಳಿಬಿಟ್ಟು ತಂದೆ ತಾಯಿಗ್ಳು ಮೊಬೈಲ್ ಕೊಡಿಸಿದ್ರೆ ರಾತ್ರಿ ರಾತ್ರಿ ಎಲ್ಲನೂ ಆನ್ಲೈನಲ್ಲಿ ಇದ್ಕೊಂಡು ಗೇಮ್ಸ್ಗ್ಳು ಆಡಿ ಆಡಿ ಆಡಿ ಮಾನ್ಸಿಕ ಖಿನ್ನತೆಗೆ ಹೊರ್ಟೋಗಿ ಈ ರೀತಿ ಇದ್ದಾವೆ ಇನ್ನು ಮಕ್ಕಳು ತಂದೆ ತಾಯಿ ಒತ್ತಾಯದ ಮೇರೆಗೆ ಒಂದ್ಸಲ್ಪ ಆಟ ಅನ್ನೋದಾದರೆ ಅಂದರೆ ದೈಹಿಕ ಸಾಮರ್ಥ್ಯ ಇಲ್ಲದೆ ಇರೋವಂಥ ಚೆಸ್ ಆಡ್ಬೋದು ಖೇರಮ್ ಆಡ್ಬೋದು ಈ ಥರದ ಕೆಲ್ವೊಂದಷ್ಟು ಬೀದಿಗೆ ಬಂದ ಮಕ್ಕಳು ಮಾತ್ರ ಕ್ರಿಕೆಟ್ ಆಡ್ತಾರೆ ಇನ್ನು ಮಿಕ್ಕ ಹಾಗೆ ದೈಹಿಕ ಶ್ರಮ ಮತ್ತು ಸಾಮರ್ಥ್ಯ ಇಲ್ಲದಿರೋವಂಥ ಸುಲಭೋಪಾಯದ ಆಟಗಳು ಮಾತ್ರ ಇವತ್ತು ಆಡ್ತಾ ಇದ್ದಾವೆ